ನಮ್ಮ ಹಳ್ಳಿಯಲ್ಲಿ ಮಹಿಳೆಯರಿಗೆ ಮಸಾಲೆ ಕುಟ್ಟೋದು ಅಂದರೆ ಖಾರದ ಪುಡಿ ಕುಟ್ಟೋದು ಎಂದರೆ ಒಂದು ರೀತಿಯ ಖುಷಿ ಇದ್ದಾಗೆ ಎಲ್ಲರು ಏನು ಮಾಡ್ತಾರೆ ಅಂದರೆ ಯಾರು ಯಾರಿಗೆ ಎಷ್ಟೆಷ್ಟು ಖಾರದ ಪುಡಿ ಬೇಕು ಅಂತ್ಹೇಳಿ ಅವ್ರ ಮನೆಯವ್ರೆಲ್ಲ ಏನೇನು ಪದಾರ್ಥ ಬೇಕೋ ಅವುಗಳನ್ನೆಲ್ಲ ತಯಾರು ಮಾಡಿಕೊಂಡು ಒಂದೆಡೆ ಸೇರ್ಕೋತಾರೆ ಆಮೇಲೆ ಅವ್ರ ಮನೆಯಲ್ಲಿರತಕ್ಕಂತ ಹಿರಿಯರನ್ನು ಕೇಳಿಕೊಂಡು ಅವರು ಯಾವ ರೀತಿ ಅವುಗಳನ್ನೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಅವ್ಗಳನ್ನು ಹಾಕ್ಬೇಕು ಯಾವ್ಯಾವುದು ಯಾವ್ಯಾವ ಥರ ಹಾಕ್ಬೇಕು ಅಂತ್ಹೇಳಿ ತಿಳ್ಕೊಂಡು ಅವುಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ಕುಟ್ಟೋದಕ್ಕೆ ಸ್ಟಾಟ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಬೇಜಾರು ಇರೋದಿಲ್ಲ ಒಬ್ಬರೇ ಕುಟ್ಟಬೇಕಾದ್ರೆ ಅವರಿಗೆ ಕಷ್ಟ ಅನಿಸುತ್ತೆ ಆದರೆ ಎಲ್ಲರು ಒಟ್ಟಿಗೆ ಸೇರಿ ಕುಟ್ಟೋದರಿಂದ ಅವ್ರಿಗೆ ಅದು ಬೇಜಾರಂತ ಅನ್ಸೊಲ್ಲ ಅವರು ಎಲ್ಲ ಮಾತು ಆಡಿಕೊಂಡು ಕತೆ ಆಡಿಕೊಂಡು ಅವರು ಬೇಕಿರತಕ್ಕಂತ ಜಾನಪದ ಗೀತೆಗಳನ್ನು ಆಡಿಕೊಂಡು ಅವರು ಕುಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದಕ್ಕೆ ಅವ್ರ ಮನೆಯ ಗಂಡಸರು ಕೂಡ ಒಂದು ಕೆಲವೊಂದು ರೀತಿಯಲ್ಲಿ ಸಹಾಯವನ್ನು ಅವರು ಮಾಡ್ತಾರೆ ಅಷ್ಟೇ ಅಲ್ಲದೆ ಇದು ಅವ್ರಿಗೆ ಹೆಂಗಿರುತ್ತೆ ಅಂದರೆ ವರ್ಷಕ್ಕೆ ಒಂದು ಸರಿ ಅವ್ರಿಗೆಷ್ಟು ಬೇಕೋ ಅಷ್ಟನ್ನು ಅವರು ತಯಾರು ಮಾಡಿಕೊಂಡು ಒಂದು ರೀತಿ ಹಬ್ಬದ ರೀತಿಯಲ್ಲಿ ಅವರು ಅದನ್ನು ಮಾಡ್ತಾಯಿರ್ತಾರೆ ಇದು ತುಂಬ ಒಂಥರ ಖುಷಿ ಕೊಡೋ ವಿಷಯ ಅಂತ ಹೇಳ್ಬೊದು ಹಳ್ಳಿಗ್ಳಲ್ಲಿ ಇವತ್ತು ಕೂಡ ಇದು ಒಂದು ಸಂಪ್ರದಾಯ ಇವತ್ತಿಗೂ ಸಹ ಉಳಿದು ಬಂದಿದೆ ನಮ್ಮನೆಯಲ್ಲು ಕೂಡ ಇದೇ ಥರದ ಒಂದು ಸನ್ನಿವೇಶದಲ್ಲಿ ನಾವು ಇದನ್ನು ಮಾಡ್ತಾಯಿರ್ತೀವಿ ತುಂಬ ಖುಷಿ ಆದಂತಹ ವಿಷಯ ಇದೆಲ್ಲವು ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಆ ಖಾರದ ಪುಡಿ ಕುಟ್ಟಿ ಮಾಡೋದರಿಂದ ಒಂದು ರೀತಿಯ ರುಚಿ ಇರುತ್ತೆ ಊಟದಲ್ಲಿ ಒಂದು ಪ್ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ